ನಮ್ಮ ಬಳಿ ನಾವು ಚಿಕ್ಕವ್ರಿರುವಾಗಿದ್ದಂತಹ ತುಂಬ ಹಳೆಯ ಫೋಟೋಗಳಿವೆ ಮತ್ತು ಈಗಿನ ಹೊಸ ಡಿಜಿಟಲ್ ಫೋಟೋ ಮತ್ತು ಹಳೆಯ ಫೋಟೋಗಳ ನಡುವಿನ ವ್ಯತ್ಯಾಸವೇನೆಂದರೆ ಹಳೆಯ ಕಾಲದಲ್ಲಿ ಮೊಬೈಲ್ ಅಥವಾ ಯಾವುದೇ ತರಹದ ಸಾಧನಗಳು ಇರಲಿಲ್ಲ ಆವಾಗ ನಾವು ಫೋಟೋ ತೆಗೆಸಿಕೊಳ್ಳಬೇಕಾದರೆ ಅದು ಕ್ಯಾ ಕ್ಯಾಮರಾದಿಂದಲೇ ಮಾತ್ರ ಸಾಧ್ಯವಾಗಿತ್ತು ಆದರೆ ಈಗಿನ ಕಾಲದಲ್ಲಿ ತುಂಬ ಮುಂದುವರೆದ ಭಾಗವಾಗಿ ನಮ್ಮ ಮೊಬೈಲ್ ಫೋನ್ನಲ್ಲಿ ನಾವು ಫೋಟೋಗಳನ್ನು ತೆಗೆದುಕೊಳ್ಳಬೌದು ಹಳೆಯ ಕಾಲದಲ್ಲಿ ಮತ್ತು ಈಗಿನ ಕಾಲದ ಫೋಟೋಗಳಿಗೆ ಕಾ ಹೋಲಿಸಿದರೆ ಮೊದಲಿನ ಕಾಲದ ಫೋಟೋಗಳಲ್ಲಿ ಭಾವನಾತ್ಮಕ ಮೌಲ್ಯವು ಹೆಚ್ಚು ಏಕೆಂದರೆ ಆವಾಗ ಫೋಟೋ ಒಂದು ಒಂದು ತರಹ ಹೊಸ ಪ್ರತಿ ಲೈ ಯಾವುದೇ ತೆರನಾದ ಬೇರೆ ಸಾಧನದಿಂದ ಅದು ಸಾಧ್ಯವಾಗುತ್ತಿರಲಿಲ್ಲ ಫೋಟೋವನ್ನು ನಾವು ನಮ್ಮ ಕೈಯಲ್ಲಿ ಮಾತ್ರ ಹಿಡಿದು ಸ್ಪರ್ಶ ಮಾಡಿ ನೋಡಬೋದಾಗಿತ್ತು ಈಗ ಮೊಬೈಲ್ ಪರದೆ ಮೇಲೆ ನಾವು ಫೋಟೋಗಳನ್ನು ತುಂಬ ಸ್ವೀಕರಿಸಿಡಬೌದು ಶೇಖರಿಸಿಡಬೌದು ಹಳೆಯ ಕಾಲದಲ್ಲಿ ಆ ಸೌಲಭ್ಯ ಇರಲಿಲ್ಲ ಆದ್ದರಿಂದ ಹಳೆಯ ಫೋಟೋಗಳ ಭಾವನಾತ್ಮಕ ಸಂಬಂಧ ತುಂಬ ಹೆಚ್ಚಾಗಿರುತ್ತದೆ ಈಗಿನ ನವಯುಗದಲ್ಲಿ ತುಂಬ ಅತಿ ಕಡಿಮೆ ಸಮಯದಲ್ಲಿ ಎಷ್ಟು ಬೇ ಎಷ್ಟು ಬೇಕಾದರೂ ನಾವು ಫೋಟೋಗಳನ್ನು ಹಿಡಿದಿಟ್ಟುಕೊಳ್ಳಬೌದು ನಮ್ಮ ಮೊಬೈಲ್ ಸಾಧನದಲ್ಲಿ ಆದರೆ ಮೊದಲಿನ ಕಾಲದಲ್ಲಿ ಆ ಥರ ಒಂದು ಸೌಲಭ್ಯ ಜನರಲ್ಲಿ ಇರಲಿಲ್ಲ ಇವಾಗಿನ ಪರಿಸ್ಥಿತಿಯ ಪ್ರಕಾರ ನವಯುಗದಲ್ಲಿ ಜನರು ತುಂಬ ಫೋಟೋಗಳ ಹುಚ್ಚನ್ನು ಹಿಡಿಸಿಕೊಂಡಿದಾರೆ ಎಲ್ಲೆಂದರಲ್ಲಿ ಫೋಟೋ ತೆಗೆದುಕೊಳ್ಳುವುದು ಅಥವಾ ಹೇಗೆ ಬೇಕೋ ಹಾಗೆ ಫೋಟೋ ತೆಗೆದುಕೊಳ್ಳೋದು ಈಗ ಫೋಟೋ ತನ್ನ ಮೌಲ್ಯವನ್ನು ಕಳೆದುಕೊಂಡಿದೆ ಹಳೆಯ ಕಾಲದಲ್ಲಿ ಆದರೆ ಅದರಲ್ಲಿ ತುಂಬ ಒಂದು ಭಾವನಾತ್ಮಕ ಸಂಬಂಧ ಇರ್ತಿತ್ತು ಎಲ್ಲಿ ಬೇಕಂದರಲ್ಲಿ ಫೋಟೋ ತೆಗೆದುಕೊಳ್ಳಲು ಆಗ್ತಿರಲಿಲ್ಲ ಆದ್ದರಿಂದ ಹಳೆಯ ಕಾಲದ ಫೋಟೋಗಳಲ್ಲಿ ಭಾವನಾತ್ಮಕ ಮೌಲ್ಯವು ಹೆಚ್ಚು ಎಂದು ನಾವು ಭಾವಿಸುತ್ತೇವೆ